ಭಾರತವು ಇಂದು ಎದುರಿಸುತ್ತಿರುವ ಅತಿ ದೊಡ್ಡ ಹವಾಮಾನ ಸಮಸ್ಯೆ ಎಂದರೆ ಅದು ಗ್ಲೋಬಲ್ ವಾರ್ಮಿಂಗ್ ಎಂದು ಹೇಳಬಹುದು ಗ್ಲೋಬಲ್ ವಾರ್ಮಿಂಗ್ ಎಂದರೆ ವಾತಾವರಣದಲ್ಲಿ ಅಂದರೆ ವಾತಾವರಣ ಎನ್ನುವುದಕ್ಕಿಂತ ಭೂಮಿಯ ತಾಪಮಾನ ಹೆಚ್ಚಾಗುವುದು ಎಂದರ್ಥ ಇನ್ಕ್ರೀಸಿಂಗ್ ದ್ಯಾಟ್ ದ ವೆರಿಯೇಶನ್ ಆಫ್ ಟೆಂಪ್ರೇಚರ್ ಇನ್ ಅರ್ಥ್ ಅಟ್ಮೋಸ್ಪಿಯರ್ ಅಂತಲೇ ಹೇಳ್ಬೋದು ಇದಕ್ಕೆಲ್ಲ ಕಾರಣ ಭೂಮಿಯ ವಾತಾವರಣದ ಮೇಲೆ ಕೆಟ್ಟ ಅನಿಲಗಳ ಪರಿಣಾಮ ಅಂತಲೇ ಅನ್ನಬಹುದು ಆ ಅನಿಲ್ ಆ ಅನಿಲಗಳು ಯಾವುದು ಎಂದರೆ ಆ ಗ್ಯಾಸಸ್ ಯಾವುದು ಅಂತ ಅಂದರೆ ಮಿಥೇನ್ ನೈಟ್ರಸ್ ಆಕ್ಸೈಡ್ ಎಕ್ಸೆಟ್ರಾ ಇದರಿಂದ ಭೂಮಿಯ ಮೇಲೆ ತಾಪಮಾನ ಹೆಚ್ಚಾಗುವುದರಿಂದ ಅಕಾಲಿಕ ಮಲೆ ಮಳೆಗಳು ಬರುತ್ತವೆ ಅಂದರೆ ಮಳೆಗಾಲದಲ್ಲಿ ಮಳೆ ಬರದೇ ಬಿಸಿಲು ಬರುವುದು ಬಿಸಿ ಬಿಸಿ ಬೇಸಿಗೆಗಾಲದಲ್ಲಿ ಮಳೆ ಬರುವುದು ಇದನ್ನು ಅಕಾಲಿಕ ಮಳೆ ಎಂದು ಕರೆಯುತ್ತೇವೆ ಇದರಿಂದ ಪರಿಸರ ನಾಶವಾಗುತ್ತದೆ ಹಾಗೂ ಜೀವ ವೈವಿಧ್ಯ ಬಯೋಡೈವರ್ಸಿಟಿ ಅಂತ ಏನು ಹೇಳ್ತೀವಿ ಅದು ಕೂಡ ಹಾಳಾಗುತ್ತವೆ ನದಿಗಳು ಬತ್ತಿ ಹೋಗುತ್ತವೆ ಹಾಗೂ ಮಾನವನು ನದಿಗಳಿಗೆ ತ್ಯಾಜ್ಯ ವಸ್ತುಗಳನ್ನು ಸೇರಿಸುವುದರಿಂದ ನದಿಯು ಹಾಳಾಗುತ್ತದೆ ನದಿಯಲ್ಲಿರುವಂತಹ ಜಲಚರ ಪ್ರಾಣಿಗಳು ಸಾವಿಗೀಡಾಗುತ್ತವೆ ಹಾಗೂ ಈ ನದಿ ಸಮುದ್ರಕ್ಕೆ ಹೋಗಿ ಸೇರುವುದರಿಂದ ಸಮುದ್ರದಲ್ಲಿರುವಂತಹ ಬಹುದೊಡ್ಡ ಜಲಚರ ಪ್ರಾಣಿಗಳು ಮತ್ತು ಅಲ್ಲಿರುವಂತಹ ಜೀವ ವೈವಿಧ್ಯತೆ ಹಾಳಾಗುತ್ತದೆ ಇದರಿಂದ ಸಮುದ್ರ ಹಾಳಾಗುತ್ತದೆ ನೀರಿನಲ್ಲಿರುವಂತಹ ನೀರು ಹಾಳಾಗುತ್ತದೆ ಹಾಗೆ ಭಾರತದಲ್ಲಿ ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳು ಇವೆ ಎಂದು ಹೇಳಬಹುದು ಪಶ್ಚಿಮ ಘಟ್ಟಗಳು ನಮ್ಮ ಭಾರತದಲ್ಲಿ ಆರು ರಾಜ್ಯಗಳಲ್ಲಿ ಹರಡಿದೆ ಮಹಾರಾಷ್ಟ್ರ ಗುಜರಾತ್ ಗೋವಾ ಕರ್ನಾಟಕ ಕೇರಳ ತಮಿಳುನಾಡು ಈ ಒಂದು ರಾಜ್ಯಗಳಲ್ಲಿ ಪಶ್ಚಿಮ ಘಟ್ಟಗಳು ಹರಡಿವೆ ಇಲ್ಲಿಯೂ ಕೂಡ ಮಳೆಯ ಅಭಾವದಿಂದ ಅರಣ್ಯ ನಾಶ ಹಾಗೂ ಕಾಡ್ಗಿಚ್ಚು ಹೆಚ್ಚಾಗುತ್ತದೆ ಹಾಗೂ ಅಲ್ಲಿರುವಂತಹ ಜೀವಿಗಳು ಜೀವಿಗಳಿಗೆ ಸಾವು ಸಂಭವಿಸುತ್ತದೆ ಎಂದು ಹೇಳಬಹುದು ಇದೇ ರೀತಿ ಪೂರ್ವ ಘಟ್ಟಗಳಲ್ಲಿಯೂ ಕೂಡ ಇದೇ ರೀತಿಯಾದಂತಹ ಒಂದು ಕ್ರಿಯೆ ನಡೆಯುತ್ತದೆ ಹಾಗೂ ಮನುಷ್ಯನು ಅತಿಯಾದ ಅತಿಯಾದಂತಹ ಇಳುವರಿಯನ್ನು ಪಡೆಯಲು ಮಣ್ಣಿನಲ್ಲಿ ರಾಸಾಯನಿಕ ಗೊಬ್ಬರವನ್ನು ಸೇರಿಸುತ್ತಿದ್ದಾನೆ ಇದರಿಂದ ಮಣ್ಣಿನ ಫಲವತ್ತತೆ ಹಾಳಾಗುತ್ತದೆ ಹಾಗೂ ಅದರಿಂದ ಬರುವಂತಹ ಬೆಳೆಗಳು ಪೌಷ್ಟಿಕಾಂಶವಿರುವುದಿಲ್ಲ ಹವಾಮಾನ ಬದಲಾಣೆಯಿಂದ ಸಮುದ್ರದಲ್ಲಿರುವಂತಹ ಸಮುದ್ರದ ನೀರು ಏರುಪೇರಾಗುತ್ತದೆ ಎಂದು ಹೇಳಬಹುದು ಇದರಿಂದ ಕರಾವಳಿಯಲ್ಲಿರುವಂತಹ ರಾಜ್ಯಗಳು ಹೆಚ್ಚಿನ ಹೆಚ್ಚಿನ ಒಂದು ನಷ್ಟವನ್ನು ಅನುಭವಿಸುತ್ತವೆ ಪ್ರವಾಹ ಭೂಕುಸಿತ ಚಂಡಮಾರುತದಂತಹ ಹಲವಾರು ಸಮಸ್ಯೆಗಳಿಗೆ ಕರಾವಳಿಯ ಪ್ರದೇಶಗಳು ತೊಂದರೆಗೀಡಾಗುತ್ತವೆ ಹಾಗೂ ಋತುಮಾನಗಳಲ್ಲಿ ಬದಲಾವಣೆ ಕಾಣಿಸುತ್ತದೆ ಅಕಾಲಿಕ ಮಳೆ ಸಂಭವಿಸುತ್ತದೆ ಇದರ್ ಇದರಿಂದ ಕೃಷಿ ಕೃಷಿಕನಿಗೆ ಅಂದರೆ ರೈತನಿಗೆ ಬೆಳೆಯಲು ಯಾವುದೇ ಬೆಳೆಯನ್ನು ಬೆಳೆಯಲು ಆಗುವುದಿಲ್ಲ ಪರ್ವತಗಳಲ್ಲಿ ಭೂಕುಸಿತ ನದಿಗಳಲ್ಲಿ ನದಿಗಳ ವ್ಯವಸ್ಥೆ ಬದಲಾಗುವುದು ಅರಣ್ಯಗಳ ನಾಶ ಬೆಟ್ಟ ಗುಡ್ಡಗಳ ಕುಸಿತ ಸಮುದ್ರಗಳ ಸಮುದ್ರಗಳಲ್ಲಿ ಅಸಮತೋಲನ ಮಣ್ಣಿನಲ್ಲಿ ಮಣ್ಣಿನ ಫಲವತ್ತತೆ ಕಳೆದುಕೊಳ್ಳುವುದು ಇದೆಲ್ಲವೂ ಕೂಡ ಭಾರತವು ಇಂದು ಎದುರಿಸುತ್ತಿರುವ ಹವಾಮಾನ ಸಮಸ್ಯೆಗಳು ಎಂದು ಹೇಳಬಹುದು